ಹಲೋ ತರಕಾರಿ ಅಂಗಡಿಯಾ ಹಾಂ ತರಕಾರಿ ಏನೇನಿದೆ ಟಮೆಟೊ ಈರುಳ್ಳಿ ಆಲೂಗಡ್ಡೆ ಎಲ್ಲ ಇದೆಯಾ ಹಾಂ ಎಷ್ಟು ಕೆ ಎಷ್ಟು ಕೆ ಜಿಗೆಷ್ಟು ನಮಗೆ ಸ್ವಲ್ಪ ಆಲೂಗಡ್ಡೆ ಟಮೆಟೊ ಈರುಳ್ಳಿ ಎಲ್ಲ ಬೇಕು ರೇಟ್ ಎಷ್ಟು ಕೆ ಜಿಗೆ ಎಷ್ಟು ಎಷ್ಟಾಗ್ತದೆ ಒಂದೊಂದ್ ಕೆಜೀ ಎಲ್ಲ ಬೇಕಾಗತ್ ಹೌದಾ ಹಾಂ ಹಾಂ ಅಲ್ಲಿ ಮಾರ್ಕೆಟ್ ಅಲೆಲ್ಲ ಸ್ವಲ್ಪ ಕಮ್ಮಿಗೆ ಸಿಕ್ತದೆ ನಮಗೆ ನಿಮ್ಮ ಅಂಗಡಿಯಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಅಂತಲ

ಹೌದಾ ನಮಗೆ ಅಂದರೆ ಬೇಕಿತ್ತು ಆದರೆ ಸ್ವಲ್ಪ ಕಮ್ಮಿ ಮಾಡಿ ಮತ್ತು ಹೌದಾ ಇರಲಿ ನನ್ಗೆ ಈಗ ಸ್ವಲ್ಪ ತರಕಾರಿಯೆಲ್ಲ ಬೇಕಾಗ್ತದೆ ಹಾಗು ಹೌದಾ ಹ್ಞೂ ಇರಲಿ ಮತ್ತು ಇದು ನೀವು ನಂಗೇ ಸ್ವಲ್ಪ ಒಂದು ಕೆಜಿ ಬಟಾಟೆ ಒಂದು ಕೆಜಿ ಈರುಳ್ಳಿ ಟಮೆಟೊ ಒಂದು ಕೆಜಿ ಎಲ್ಲ ಬೇಕು ಎಲ್ಲ ಕಟ್ಟಿ ಇಡ್ತಿರಾ ಹಾಂ ಅದೆಲ್ಲ ಇದೆಯಾ ಹಾಂ ಹಾಂ ಹಾಂ ಅದೆಲ್ಲ ಇರಲಿ ಒಂದು ಅರ್ಧ ಒಂದೊಂದು ಕೆಜಿ ಇರಲಿ ಕಟ್ಟಿ ಇಡಿಯಲ್ಲ ಹಾಂ ಮತ್ತು ಹಾಂ ಹಾಂ ನೀವು ಬೇಡ ನಾನೇ ಬಂದು ತಗೋಳು ತಗೋಳ್ಲಿಕ್ಕೆ ಬರು ನಮಗೆಲ್ಲ ಒಂದೊಂದು ಕೆಜಿ ಕಟ್ಟಿ ಇಡಿ ನಾವು ಬಂದೊಳು ತಗೋ ತಗೋಳಿಕ್ಕೆ ಬರ್ತೆವೆ ನಾನೇ ಬರ್ತೆನೆ ಅಂಗಡಿಗೆ ಆಯ್ತಾ ಹ್ಞೂ ಹ್ಞೂ ಹ್ಞೂ ಸರಿ ಮೇಡಮ್ ಓಕೆ ಹ್ಞೂ ಹ್ಞೂ ಸರಿ ಹಾಂ ಹೌದು ಹಾಂ ಹೇಳಿ ಹೇಳಿ ಹೇಳಿ ಹಾಂ ಮತ್ತಿನ್ನು ಮತ್ತು ತೊಂಡೆಕಾಯಿ ವಿದ್ ಸ್ವಲ್ಪ ಕೊತ್ತಂಬರಿ ಸಹ ಬೇಕು ಅದೆಲ್ಲ ಸ್ವಲ್ಪ ಬೇಕು ಕೊತಂಬ್ರಿ ಸೊಪ್ಪೆಲ್ಲಾ ಸ್ವಲ್ಪ ಇಡಿ ಮತ್ತು ಸ್ವಲ್ಪ ತರಕಾರಿ ಮತ್ತು ಬೇರೆಲ್ಲ ಐಟಮ್ ಏನಿದೆ ಏನು ತರಕಾರಿ ಅಲ್ಲಿದೆ ಎಲ್ಲ ಉಂಟಾ ಹಾಂ ಈಗ ಎಲ್ಲ ಇದದನೆಲ್ಲ ಸ್ವಲ್ಪ ನಂಗೆ ಬೇಕಾಗ್ತದೆ ಯಾಕಂದರೆ ನಾನೇ ಬರ್ತೇನೆ ನೀವು ಕಟ್ಟಿ ಎಲ್ಲ ರೆಡಿ ಮಾಡಿ ಇಡಿ ಸ್ವಲ್ಪ ಅಂದರೆ ಮಾರ್ಕೆಟಲೆಲ್ಲ ಎಲ್ಲ ಇಡ್ತಿರಲ್ಲ ಕಟ್ಟಿ ಹಾಂ ಹಾಂ ಆಯಿತು ಆಯಿತು ಕಟ್ಟಿ ಇಡಿ ನಾನೇ ಬಂದು ತಗೊಂಡ್ ಹೊಗ್ತೇನೆ ಹಾಂ ಆಯ್ತಾ ಹ್ಞೂ ಸರಿ ಸರಿ ಓಕೆ